ತೂಕ ಹೆಚ್ಚಿಸಲು ಪ್ರಯತ್ನಿಸುವವರಿಗಾಗಿ ನಮ್ಮ ಹಳ್ಳಿಯಲ್ಲಿ ಜನಪ್ರಿಯವಾಗಿರುವ ಮದ್ದುಗಳೆಂದರೆ ಪ್ರಮುಖವಾಗಿ ಬಾಳೆಹಣ್ಣು ಪ್ರತಿನಿತ್ಯ ರಾತ್ರಿ ಊಟ ಆದ ನಂತರದಲ್ಲಿ ಒಂದು ಬಾಳೆಹಣ್ಣು ಮತ್ತು ಒಂದು ಲೋಟ ಹಾಲು ಕುಡಿಯುವುದರಿಂದ ತೂಕ ಹೆಚ್ಚಾಗುತ್ತದೆ ಎಂದು ಹೇಳಬಹುದು ಹಾಗು ಪ್ರತಿನಿತ್ಯ ಊಟದಲ್ಲಿ ಮೊಟ್ಟೆಯನ್ನು ಸೇವಿಸುವುದರಿಂದ ತೂಕವು ಹೆಚ್ಚುತ್ತದೆ ಹಾಗು ಶೇಂಗ ಮತ್ತು ಹಣ್ಣು ತರಕಾರಿಗಳು ಸೊಪ್ಪು ಊಟದಲ್ಲಿ ಪ್ರತಿನಿತ್ಯ ಸೇವಿಸಬೇಕು ದಿನಕ್ಕೆ ಎರಡಕ್ಕಿಂತ ಹೆಚ್ಚು ಲೀಟರ್ ನೀರನ್ನು ಕುಡಿಯಬೇಕು ಹಾಗು ನಿದ್ರೆಗೆ ಕೊರತೆ ಬಾರದಂತೆ ಪ್ರತಿನಿತ್ಯ ಎಂಟು ತಾಸು ನಿದ್ರಿಸಬೇಕು ನಾವು ಹೆಚ್ಚಾಗಿ ನೀರು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಚರ್ಮದ ರೋಗಗಳು ಬಾರದಂತೆ ಕಾಪಾಡುತ್ತದೆ ಹಾಲಿನಲ್ಲಿ ನಾವು ಪ್ರತಿನಿತ್ಯ ಸಕ್ಕರೆಯನ್ನು ಬೆರಸದಂತೆ ಹಾಲು ಕುಡಿಯಬೇಕು

ತುಂಬಾ ಒಳ್ಳೆಯ ಉಪಹಾರ ಊಟದಲ್ಲಿ ತುಪ್ಪ ಬೆಣ್ಣೆ ಸೇವುಸುವುದರಿಂದ ಸಹ ತೂಕ ಹೆಚ್ಚುತ್ತದೆ ಹಳ್ಳಿಗಾಡಿನ ಇಂತಹ ಮನೆಮದ್ದುಗಳು ಅಥವಾ ಜನಪ್ರಿಯವಾಗಿರುವಂತಹ ಕೆಲವು ಸಲಹೆಗಳು ನೈಸರ್ಗಿಕವಾಗಿ ತೂಕ ಹೆಚ್ಚಿಸುವ ಒಂದು ಅದ್ಭುತ ಕ್ರಿಯೆಯಾಗಿದೆ ತುಪ್ಪ ತುಂಬ ಒಳ್ಳೆಯ ಮನೆಮದ್ದಾಗಿದೆ ಇದು ತೂಕ ಹೆಚ್ಚಿಸುವುದರ ಜೊತೆಗೆ ಇನ್ನಿತರ ಕಾಯಿಲೆಗಳು ಗುಣಪಡಿಸುವ ಒಂದು ಉಪಯುಕ್ತ ಮನೆಮದ್ದಾಗಿದೆ ಮಜ್ಜಿಗೆ ಇಂತಹ ಪಾನೀಯಗಳನ್ನು ಕುಡಿಯುವುದು ದೇಹಕ್ಕೆ ತಂಪಾಗಿರುತ್ತದೆ ಈ ರೀತಿಯ ಎಲ್ಲ ಮನೆಮದ್ದುಗಳಿಂದ ದೇಹದ ತೂಕವು ನೈಸರ್ಗಿಕವಾಗಿ ಹಾಗು ಆರೋಗ್ಯವಾಗಿ ಶಕ್ತಿಯುತವಾಗಿ ಇರುತ್ತದೆ